ಹಾಂ ಹೇಳಿ ಹ್ಞೂ ನಾವೇ ಮಾತಾಡ್ತಿರೋದು

ಹಾಂ ನಿನ್ನೆ ನಾಲ್ಕು ಗಂಟೆಗೆ ಬಂದಿದ್ದಿರಿ ಅಲ್ಲವಾ

ನಾನು ಏ ನಾನು ಹೇಳಿದ್ದ ಟೈಮ್ಗೆಲ್ಲ ಕರೆಕ್ಟ್ ಟೈ ಕರೆಕ್ಟ್ ಟೈಮಿಂಗ್ಸ್ ಮೂರು ಟೈಮ್ ಮಾತ್ರೆ ತಗಂಡ್ರಾ ಟಾನಿಕ್ನ ಕೊಟ್ಟಿದ್ದೆನಲ್ಲ ಅದನ್ನು ತಗಂಡ್ರಾ ಮತ್ತೆ ನಾಳೆ ಅಂದರೆ ಇವಾಗ ಬರೋಕ್ಕಾಗುತ್ತಾ ನೀವು ಮತ್ತೆ ಹಾಸ್ಪೆಟ್ಲಿಗೆ ಹ್ಞೂ ಸಾಯಂಕಾಲ ಎಯ್ಟ್ ಎಯ್ಟ್ ಒ ಅಲ್ಲ ಎಂಟು ಗಂಟೆಗೆ ಬಂದರೆ ಸಿಗುತ್ತೆ ನೋಡಿರಿ ಸೊ ಮತ್ತೆ ಈಗ ಹಾಗಾದ್ರೆ ನೀವು ಇವತ್ತು ಸಾಯಾಂಕಾಲ ಬಂದರೆ ನಾನು ಬೇರೆ ಟೆಸ್ಟ್ ಮಾಡಿ ಬೇರೆ ಮಾತ್ರೆ ಕೊಟ್ಟು ಬೇರೆ ಟಾನಿಕ್ ಕೊಡ್ತೀನಿ ಹೂಂ ಆಯ್ತು ಹಾಗಾದ್ರೆ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ ಬನ್ನಿ ಹೂಂ ಇರ್ತೀವಿ ಇರ್ತೀವಿ ಟೈಮ್ ಟು ಟೈಮ್ ನಾವು ಊಟಕ್ಕೆ ಆರ್ಡ್ರ್ ಅಂತ ಹೇಳಿದ್ನಲ್ಲ ಊಟ ಮಾಡ್ತಾ ಇದ್ದೀರಾ ಹೂಂ ಆಯ್ತು ಮತ್ತೆ ಬೇರೆ ಚೇಂಜ್ ಮಾಡಿ ಮಾತ್ರೆ ಕೊಡ್ತೀನಿ ಬನ್ನಿ ಇವತ್ತು ಹೂಂ ಸರಿ ಆಯಿತು